ಪಕ್ಷಿಗಳು ನಮ್ಮ ಮನೆಯ ಹಿತ್ತಲಲ್ಲಿ ಅಥ್ವಾ ಉದ್ಯಾನಕ್ಕ ಬರುವಂಗ ಮಾಡ್ಬೇಕಂದ್ರೆ ಅನೇಕ ಒಂದು ಉದಾಹರ್ಣೆಗಳದಾವ ಏನೇನಪ್ಪಾ ಟಿಪ್ಸ್ ಅಂದ್ರೆ ತಂತ್ರದು ಏನಪ್ಪಾ ಅಂತಂದ್ರೆ ನಾವು ಮಳ್ಗಿ ಮ್ಯಾಲೆ ಅವ್ಕ ಪಕ್ಷಿಗಳಿಗೆ ಒಂದಿಷ್ಟು ಕಾಳುಗಳನ್ನು ಹಾಕಿಟ್ಟಿರಬೇಕು ಒಂದಿಷ್ಟಿಷ್ಟ ಪ್ಲಾವೇ ವೇಷ್ಟ್ ಪ್ಲಾಸ್ಟಿಕಿನೂ ಡಬ್ಬಿ ಗಿಬ್ಬಿ ಆಗಲಿ ಅದ್ರೊಳಗೆ ಐತವಾ ಅಂದ್ರೆ ಅಲ್ಲೇ ನೆಲದ ಮೇಲೆ ಹಾಕಿ ಚೆಲ್ಲಿ ಅಲ್ಲೊಂದು ಇಲ್ಲೊಂದಿಷ್ಟಿಷ್ಟು ಕಾಳು ಉದ್ರಿಸಿ ಬರ್ಬೇಕು ಆ ಒಂದು ಸಣ್ಣ ಸಣ್ಣ ಮುಚ್ಚುಳ್ದಾಗ ಪ್ಲಾಸ್ಟಿಕ್ಕಿನೂ ಆಗಲಿ ಅಥ್ವಾ ಮಣ್ಣಿನು ಆಗಲಿ ಆ ಮುಚ್ಚುಳಗಳು ಬರ್ತವಲ್ಲ ಡಬ್ಬಿ ಮುಚ್ಚುಳ ಆತು ಅಂತವ ಅದ್ರೊಳಗೆ ನೀರು ಹಾಕಿ ಅವನ್ನ ಮ್ಯಾಗ ಒಂದಿಷ್ಟು ಒಂದು ಯಾವ್ದಾರ ಒಂದು ಮ್ಯಾಗ ಚಡಿವೊಂದಂಥ ಅದು ಕಟ್ ಒಂದಿಷ್ಟು ಮಾಡಿ ಅದ್ರೊಳಗೆ ಜೋತಾ ಬಿಟ್ರಪ್ಪಾ ಅಂತಂದ್ರೆ ಏನಾಗ್ತವು ಅದ್ರಾಗ ಬಂದು ಖಾಲಿ ಇದ್ದಂಥ ಕಾಳ್ಗಳನ್ನು ತಿಂದು ನೀರು ಕುಡಿದು ಕಾಟ ಇರ್ತವು ಹೀಗಾಗಿ ನಾವು ಪಕ್ಷಿಗಳನ್ನು ಉದ್ಯಾನವನಕ್ಕೆ ಅಥ್ವಾ ಹಿತ್ಲಕ್ಕೆ ಬರುವಂಗೆ ಮಾಡ್ಕೊಬೇಕಪ್ಪಾ ಅಂತಂದ್ರೆ ಉದ್ಯಾನವನಕ್ಕೆ ಬರೋಂಗ ಮಾಡ್ಕೊಬೇಕಂದ್ರೆ ಅಲ್ಲಿ ಉದ್ಯಾನವನದೊಳಗ ಅಲ್ಲಿ ಚಂದ ಚಂದ ಹೂವಿನ ಗಿಡಗಳನ್ನ ಬೆಳೆಸ್ಬೇಕು ಮತ್ತು ಅಷ್ಟೇ ಅಲ್ದನ ಅವ್ಕ ಅಲ್ಲಿ ಬೇ ಪಕ್ಷಿಗಳಿಗೆ ಹೆಚ್ಚಾಗಿ ಕಾಳುಗಳು ಬೇಕು ಇಲ್ಲಾಂದರೆ ಹಣ್ಣಿನ ಗಿಡಗಳೇ ಇರ್ಬೇಕು ಆ ಹಣ್ಣಿನ ಗಿಡಗಳಿಗಾಗಿ ಪಕ್ಷಿಗಳು ಏನಾಗ್ತವ ಆ ಹಣ್ಣುಗಳನ್ನು ತಿನ್ನಾಕ ಬರ್ತವು ಉದ್ಯಾನವನದೊಳಗ ಬರೀ ಹೂವಿನ ಗಿಡ ಆತು ಹಣ್ಣಿನ ಗಿಡ ಆತು ಬೆಳ್ಸಿ ಹೆಚ್ಚು ಹೆಚ್ಚು ಬೆಳೆಸಿದ್ರೆ ಅಲ್ಲಿ ಪಕ್ಷಿಗಳು ವಲಸೆ ಬರ್ತವು ಮತ್ತು ಅವ್ಕ ಕುಡ್ಯಾಕಲ್ಲಿ ನೀರಿನ ವ್ಯವಸ್ಥ ಮಾಡ್ಬೇಕು ಹೇಳಿದ್ವಲ ಈಗ ಸಣ್ಣ ಸಣ್ಣ ಬಾಟ್ಲಿಗೊಳಗಲ್ಲೆ ಕೂಡ ಹಾಕಿ ಇಟ್ಟಿರ್ಬೇಕು ಈ ಅಗಲನ್ ಬೋಟ್ಲಿ ಒಳಗ ಒಂದ್ ಸ್ವಲ್ಪ ಅವು ವೇಸ್ಟ್ ಬೋಟಲ್ಗಳು ಇರ್ತಾವ ಅಲ್ರಿ ನೀರಿನು ಅವನ್ನ ಕೊರೆದು ಕಾಟ್ ಅದ್ರಾಗ ನೀರು ತುಂಬಿ ಅವ್ಕೊಂದು ಮೂರು ಒಂದಿಷ್ಟು ತಂತಿ ತಗೊಂಡು ಒಂದು ಯಾವ್ದಾರ ಒಂದು ಇದ್ಕಕೆ ಚಡಿ ಅಂಥದ್ದು ಉದ್ದಗ ಕಟ್ಟಿ ಅದು ಕೆಳಗೆ ಬಿಟ್ರಪ್ಪಾ ಅಂತಂದ್ರೆ ಪಕ್ಷಿಗಳು ಅಲ್ಲಿ ಬಂದು ನೀರು ಕುಡಿಯಾಕ್ಕ ಅವ್ಕ ಅನುಕೂಲ ಆಕೈತಿ ಅವ ಕಾಳು ತಿಂದು ನೀರು ಕುಡ್ದು ಆರಾಮಾಗಿ ಹೋಗ್ತವು ಮತ್ತು ನಾವು ಹಸ್ಮಾಡ್ತಿರ್ತಿವಲ್ರಿ ಮನ್ಯಾಗ ಜ್ವಾಳ ಗೋದಿ ಕಡ್ಲಿ ಇಂಥವೆಲ್ಲ ಹಸ್ಮಾಡ್ತಿರ್ತಿವಿ ಆ ಮಣ್ಣು ಪಣ್ಣು ಕುಡಿದು ಹಿಂದಿನು ಮುಂದಿನು ಕಾಳು ತೆಗಿತಾರ್ರಿ ಅವನ ತಗ್ದು ಸುಮ್ನಾ ಏನ್ಮಾಡ್ತೀವಿ ಕಸ್ದಾಗ ಚೆಲ್ಲಿ ಹೋಗಿ ಬಿಡ್ತವೆ ಆ ಕಸ್ದಾಗ ಚೆಲ್ಲದ್ಕಿಂತ ಅವ್ನೇನು ಮಾಡ್ಬೇಕಪ್ಪ ಅಂತಂದ್ರೆ ಪಕ್ಷಿಗಳು ಎಲ್ಲಿ ಬರ್ತಿರ್ತವನ್ನು ನೋಡ್ಕೊಬೇಕು ಇಲ್ಲಾಂದರೆ ಅವನ್ನ ಓದೋ ನಮ್ಮ ಮಾಳ್ಗಿ ಮೇಲೆ ಹೋಗಿ ಅವನ್ನ ಹಾಕಿದ್ವಪ್ಪಾ ಅಂತಂದ್ರೆ ಏನ್ಮಾಕ್ಕೊವಪ್ಪಾ ಅಂದ್ರೆ ಅಲ್ಲಿ ಪಕ್ಷಿಗಳು ಬಂದು ತಿಂದು ತಿಂದು ಹೋಗ್ತವು ಮತ್ತು ಅವ ಪಕ್ಷಿಗಳು ಬರಾಕೆ ಶುರುವಾದ್ವಪ್ಪಾ ಅಂದ್ರೆ ಅಲ್ಲೇ ಅವ್ಕೊಂದು ಪರಾತದಗರ ಅಥ್ವಾ ಒಂದು ಮಣ್ಣಿನ ಒಂದು ಪರಾತದೊಳಗ ಆತು ಇಲ್ಲಾಂದ್ರೆ ಮಣ್ಣಿನ ಒಂದು ಗಡಿಗಿ ತಗೊಂಡು ಅದ್ರಾಗ ನೀರು ಹಾಕಿಟ್ರೆ ಅಲ್ಲೇ ನೀರು ಕುಡುದು ಅವ ಹೋಗ್ತವು ಹಗ್ಲಲ್ಲಾರು ನಾವು ಈ ರೀತಿ ಮಾಡಕತ್ತಿದ್ವಂದ್ರೆ ಪಕ್ಷಿಗಳು ಅಲ್ಲಿ ಕಾಯಮ್ಮಾಗಿ ಬರಾಕ ಹತ್ತವು ಅಲ್ಲೇ ಬೇಕಾದ್ರ ಒಂದು ಸಮೀಪ ಮರ ಇತ್ತಂದ್ರೆ ಅಲ್ಲೇ ಗೂಡು ಕಟ್ಕೊಂಡು ಇರ್ತವು ಹೀಗಾಗಿ ಪಕ್ಷಿಗಳಿಗೆ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಈ ರೀತಿ ಕಾಳುಗಳನ್ನು ಹಾಕ್ಬೇಕು ಆ ಹಸ್ಮಾಡಿದ ಕಾಳಗಳನ್ನು ಏನ್ಮಾಡ್ಬೇಕಪ್ಪ ಅಂದರೆ ವೇಸ್ಟಿದ್ದಿದು ಸಣ್ಣನೂ ಹಿಂದೆ ಮಣ್ ಗಾಳನ್ ತೆಗಿತಿರ್ತಾರೆ ಹಸ್ಮಾಡೊ ಹೊತ್ನ್ಯಾಗ ಹಿಂದ ಮಣ್ಣು ಕಲ್ಲು ಎಲ್ಲಾ ಕೂಡ ಬರ್ತಿತ್ವಿ ಅದ್ರೊಳಗೆ ಸಣ್ಣ ಸಣ್ಣ ಒಂದೊಂದು ಕಾಳುಗಳು ಸೇರ್ಕೊಂಡಿರ್ತಾವ ಅವುಗಳನ್ನ ಸುಮ್ನ ಗಟ್ರಾಕ್ ಹಾಕು ಬದ್ಲಿ ಅಥವಾ ಕಸ್ದಾಗ ಚಲ್ಲೋ ಬದ್ಲಿ ಏನ್ಮಾಡ್ಬೇಕಪ್ಪಾ ಅಂದ್ರೆ ಒಂದಿಷ್ಟು ಸ್ವಚ್ಛನ ಜಾಗದಾಗ ಮಳ್ಗಿ ಮ್ಯಾಗ ಹೋಗಿ ಎಲ್ಲರ ಹಾಕಿದ್ವಪ್ಪಾಂದ್ರೆ ಅಲ್ಲಿ ಬಂದು ರೂಡಾಗ್ತಿರ್ತವ ನೋಡ್ತಿರ್ಬೆಕು ಪಕ್ಷಿಗಳು ಎಲ್ಲಿ ಅಡ್ಯಾಡ್ತಿರ್ತವು ಜಾಸ್ತಿ ಎಲ್ಲಿ ಬರ್ತವು ಅನ್ನೋದನ್ನು ನೋಡ್ಕೊಂಡು ಕಾಟ ಅಲ್ಲಿ ಹೋಗಿ ನಾವೆಲ್ಲಾ ಕಾಳುಗಳನ್ನು ಹಾಕಿದ್ವಪ್ಪಾಂದ್ರೆ ಬಂದು ಕಾಟ ತಿಂದು ಹೊಕ್ಕುವ ಆದ್ರೆ ಈಗಿನ ಪಕ್ಷಿಗಳ ಕಡಿಮೆ ಆಗಿದ್ದಾವ ಈ ಟವರು ಸಲುವಾಗಿ ಮೊಬೈಲ್ ಟವರ್ ಬಂದು ಏನಾಗಿದ್ವಪ್ಪಾಂದ್ರೆ ಪಕ್ಷಿಗಳ ಸಂಖ್ಯೆಯೇ ಕಡಿಮೆ ಆಗಿದವು ಹಾಗಾಗಿ ಆ ಪಕ್ಷಿಗಳು ಬರುವಂತಹ ಜಾಗ ನೋಡ್ಕೊಂಡು ನಾವು ಹೋಗಿ ಅಲ್ಲಿ ಒಂದಿಷ್ಟು ಇವ ಕಾಳುಗಳನ್ನು ಸುಮ್ನ ಅಲ್ಲಿ ಇಲ್ಲಿ ಚಲ್ಲಾಬದ್ಲಿ ಅಲ್ಲಿ ಹೋಯ್ ಹಾಕಿ ಏನ್ಮಾಡ್ಬೇಕಪ್ಪಾ ಅಂತಂದ್ರೆ ಅವ್ಕ ಕುಡ್ಯಾಕ ಸ್ವಲ್ಪ ನೀರಿನ ವ್ಯವಸ್ಥ ಮಾಡಿಟ್ಟು ಬರ್ಬೇಕು ಅವಲ್ಲೇ ತಿಂದು ನೀರು ಕುಡುದು ಹೋಗ್ತವು